ಎಲ್ಲಾ ಆಸ್ಪತ್ರೆಗಳು ತುಂಬ ಮುಂಜಾಗ್ರತೆ ಕಮ ಕ್ರಮವನ್ನು ವಹಿಸಿ ತುಂಬಾ ಒಳ್ಳೇ ಕೆಲಸಗಳನ್ನು ಕೈಗೊಂಡಿದೆ ಕರೋನಾ ಮಹಾಮಾರಿ ಟೈಮಲ್ಲಿ ತುಂಬ ಜಾಗರೂಕತೆ ಆಗೀ ರೋಗಿಗಳಾ ಆರೋಗ್ಯದ ಬಗ್ಗೆ ಗಮನಹರಿಸಿ ತುಂಬಾ ಉಪಯುಕ್ತವಾದ ಔಷಧಿಗಳ ಬಗ್ಗೆ ಗಮನಹರಿಸಿದೆ ಯಾಕಂದ್ರೆ ಈ ಕೋವಿಡ ಟೈಮಲ್ಲಿ ಅದಕ್ಕೆ ಮದ್ದೂ ಇರದ ಕಾರಣ ತುಂಬ ನೈಸರ್ಗಿಕವಾಗೇ ನಾವು ದಿನಚರಿ ರೂಢಿಸ್ಬೇಕು ಆರೋಗ್ಯ ಆಹ ಆರೋಗ್ಯಕ್ಕಾಗಿ ಆಹಾರ ಪದ್ದತಿಗಳನ್ನು ಬದಲಾಯಿಸಬೇಕು ಹೀಗೆ ಎಲ್ಲಾ ಆಸ್ಪತ್ರೆಗಳಲ್ಲು ಗಳೂ ತುಂಬ ಒಳ್ಳೆ ಮುಂಜಾಗ್ರತೇ ಕಮ ಕ್ರಮವನ್ನು ವಹಿಸಿದೆ ಆ ವಿಷಯದಲ್ಲಿ ಲಾಕ್ಡೌನ್ ಇರಬವ್ದು ಹಾಗೆ ಕೆಲವೊಂದೂ ಒಳ್ಳೆ ಕ್ರಮಗಳನ್ನು ಕೈಗೊಂಡಿದೆ ಆದರ್ಶ ಆಸ್ಪತ್ರೆ ಆಗಿರಬವ್ದು ಮೆಡಿಕಲ್ಸ್ ಆಗಿರಬವ್ದು ತುಂಬ ಒಳ್ಳೇ ಸಹಕಾರವನ್ನು ನೀಡಿದೇ ಹತ್ತು ಸ್ಥಳೀಯ ಜನರಿಗೆ ಈ ಆರೋಗ್ಯದ ಬಗ್ಗೆ ಮುಂಜಾಗ್ರತಾ ಸೂಚನೆಗಳನ್ನು ನೀಡಿದೇ ಹೇಗೆ ನಾವೂ ಜಾಗ್ರತೆ ವಹಿಸ್ಬೇಕು ಮಾಸ್ಕ್ ಧರಿಸ್ಬೇಕೂ ಸ್ಯಾಂಟೈಸರ್ ಅನ್ನು ಉಪಯೋಗಿಸಿ ಸ್ವಚ್ಛವಾಗಿರು ಇರಬೇಕು ಕ್ಲೀ ನೀ ನೀಟ್ನೆಸ್ ಅನ್ನು ನೋಡ್ಕೊಳ್ಬೇಕು ಹಾಗೆ ಹಲವು ಮಾರ್ಗದರ್ಶನವನ್ನು ನೀಡಿದೇ ಮೆಡಿ ಮೆಡಿಕಲ್ ಆಗಿರಬವ್ದು ಆರೋಗ್ಯ ಕೇಂದ್ರಗಳಾಗಿರಬವ್ದು ಜ್ವರ ಅದ್ರ ಬಗ್ಗೆ ಪರಿಶೀಲನೆಗೆ ಒಳ್ಳೆ ಒತ್ತು ಕೊಟ್ಟಿದೆ ಹಾಗೆ ತುಂಬ ಚೇಂಜಸ್ ಅನ್ನು ಮಾಡಿದೆ ಜಾಗ್ರತೆ ಕ್ರಮಗಳನ್ನು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿದೆ ಅಂತ ಹೇಳ್ತೇನೆ